ಆಂ ಸರ್ ನಮಸ್ತೆ ನಾನು ಧನಂಜಯ್ ಸ ಸರ್ ನಾನು ಧನಂಜಯ್ ಸರ್ ಇಲ್ಲ ಸರ್ ಸ್ವಲ್ಪ ಲೇಟಾಗುತ್ತೆ ನಾನು ಬೇರೆ ಊರಿಗೆ ಬಂದ್ಬಿಟ್ಟಿದೀನಿ ಸ್ವಲ್ಪ ಮ್ ಇದೆ ಬುಕ್ಕ ಒಂದು ಸ್ವಲ್ಪ ದಿನ ಲೇಟಾಗ್ಬೋದು ಸರ್ ಹಾಂ ಹಾಂ ಸರ್

ಅರ್ಜೆಂಟಲ್ಲೇನು ಸರ್ ನಿಮಗೆ ಓಹ್ ಹೊ ಹೊ ಹಾಗೆ

ಇಲ್ಲ ಸರ್ ಅದು ನಾನು ಓದ್ಬೇಕ್ ಅಂತನೇ ತಗೊಂಡಿದ್ದೆ ಸೊ ಅದು ನಮ್ಮ ಬೇರೆ ಊರಿಗೆ ಹೋಗ್ಬೇಕಾಇತ್ತು ಹಂಗಾಗ್ ನಾನು ಅದನ್ನ ಇಲ್ಲೇ ಊರಲ್ಲೇ ತಗಂಡು ಹೋಗ್ಬೇಕಾಇತ್ತು ಬಟ್ ಊರಲ್ಲೇ ಬಿಟ್ಬಂದ್ಬಿಟ್ಟಿದೀನಿ ಸ್ವಲ್ಪ ನಾನು ಬರದು ಲೇಟಾಗುತ್ತೆ ಬಂದು ರಿಟರ್ನ್ ಮಾಡ್ತೀನಿ ಸರ್ ನಾನು

ಅಲ್ಲ ಸರ್ ಫೈನ್ ಎಲ್ಲಿಂದ ಕಟ್ಟಣ ಸರ್ ನಾವು ಬಡವ್ರು ಇದೀವಿ ನೀವು ನೋಡ್ದ್ರೆ ಫೈನಂತ ಹೇಳ್ತಿದ್ದೀರಿ ಅಲ್ಲ ಸರ್ ಅಲ್ಲ ಸರ್ ಇವಾಗ ದುಡ್ಡಿದ್ದರೆ ಬುಕ್ಸ್ ಬುಕ್ಸ್ನ ಖರೀದಿ ಮಾಡ್ಬಿಡ್ತಿದ್ದೆ ಅಲ್ಲವ ನಾನು ಹಿಂಗ ಹಿಂಗ್ ಯಾಕೆ ಲೈಬ್ರೆರಿಗೆ ಬಂದು ತಗೊಂಡೋಗ್ಲಿ ನಾನು

ಆಯಿತು ಸರ್ ಆಯಿತು ಫೈನಂತ ಏನು ಹೇಳ್ತಿದ್ದೀರಲ್ಲ ಅದು ಒಂದು ಸ್ವಲ್ಪ ಈ ಸರ್ತಿ ನನಗೆ ಎಸ್ಕ್ಯೂಸ್ ಕೊಡಿರಿ ನೆಕ್ಸ್ಟ್ ಟೈಮ್ ಬೇಕಾದರೆ ಈ ಥರ ತೊಂದರೆ ಆದರೆ ನಾನು ಫೈನ್ ಪೇ ಮಾಡ್ತೀನಿ ನಾನು ಆಯಿತಾ ಆಂ ಸರಿ ಸರ್